ಮಕ್ಕಳು ಕೃಷಿ ಸ್ ಪಶುಸಂಗೋಪನೆ ಮತ್ತು ಬಡಿಗೆ ಕೆಲಸ ರಿಪೇರಿ ಮಾಡುವುದು ಮಿಲ್ಲು ಕೋಳಿ ಸಾಕಾಣಿಕೆ ಡೈರಿಯಂಥ ಚಿಕ್ಕ ಬಿಸ್ನೆಸ್ ಮತ್ತು ಇತರ ಸ್ಥಳೀಯ ಉದ್ಯೋಗಗಳ ಬಗ್ಗೆ ಹೇಗೆ ಕಲಿಯುತ್ತಾರೆ ಹೇಗೆ ಕಲಿತಾರೆ ಅಂದ್ರೆ ಮಕ್ಕಳು ಒಂದೊಂದು ಆಸೆಪಟ್ಟು ಕಲಿತಾರೆ ಅವ್ರಿಗೆ ಅದು ಇಷ್ಟ ನೋಡಿ ಭಿ ಕಲಿತಾರೆ ಒಂದೊಂದು ಮಕ್ಕಳು ಒಂದೊಂದು ಮಕ್ಕಳು ಬಹಳ ವಿದ್ಯಾವಂತರು ಆಗಿರ್ತಾರ ಆದ್ರೆ ಕಲೆಯದೂ ಎಷ್ಟೇ ಆಸೆ ಇದ್ದರೂ ಕೂಡ ಅವ್ರಿಗೆ ಏನಿರಲ್ಲ ಒಂದೊಂದು ಸಲ ಹಣ ಇರಲ್ಲ ಮನ್ಯಾಗ ಬಡುರು ಇರ್ತಾರೆ ಅವ್ರು ಅದ್ರ ಕಡಿಂದು ಅವರು ಇಂಥ ಸಣ್ಣ ಬಿಸ್ನೆಸ್ ಮಾಡ್ರ ನಮ್ಮ ಮನೆ ಸಾಗ ನಡೆಸರಿ ಎಂಬಕಡ ಉದ್ದೇಶದಿಂದ ಅವ್ರು ಏನು ಮಾಡ್ತಾರ ಸುಮ್ಮನೆ ಯಾವುದೊ ಒಂದು ಗಾಡಿ ರಿಪೇರಿ ಮಾಡ್ತಾರೋ ಅಥವಾ ಕೋಳಿಗುಳಿಗೆ ಸಾಕಾಣಿಕೆ ಮಾಡ್ದ್ರೆ ಸಿಕ್ತವೆ ಅಥವಾ ಎಮ್ಮೆ ಮೇಯಿಸ್ದ್ರೆ ಸಿಗ್ತವೆ ಈ ರೀತಿ ಏನು ಮಾಡ್ತಾರೆ ಅವರು ಸಣ್ಣ ಪುಟ್ಟ ಕೆಲ್ಸಗಳು ಹುಡ್ಕೊಂಡು ಮಾಡ್ತಾರೆ ಬಡಗಿ ಕೆಲಸ ಬಡ್ಗಿದವ್ರು ಮಾಡತ್ತಿನಗೆ ಅವ್ರಿಗೆ ಕೈಯಾಗ ಹೋಗಿ ಕಟ್ಗೆ ಕೊಡೋದು ಮಾಡಿಕ್ಕಿದ್ದನ್ನು ಬೇರೆ ಕಡೆ ಒಯ್ದು ಇಕ್ಕೋದು ಈ ರೀತಿ ಅವ್ರ ಬಳಿ ಏನು ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಅದ್ರ ಕಡಿಂದು ಒಂದೊಂದು ಮಕ್ಳಿಗೆ ಆಸೆ ಇರ್ತದೆ ಏನು ಮಾಡೋದು ಪ್ರಾಣಿ ಪಕ್ಷಿಗಳು ಸಾಕೋದ್ ಈಗ ಉದಾಹರಣೆ ನೋಡಿರಿ ಎಮ್ಮೆ ಸಾಕ್ದರೆ ಅದರ್ಲಿನ್ ನಮ್ಗೆ ಏನು ನಷ್ಟ ಇಲ್ಲ ಎಮ್ಮೆ ಸಾಕಿ ಸಾಕ್ದರು ಅಂದ್ರೆ ಅದರಲ್ಲಿ ನಮ್ಗೆ ಹಾಲು ಸಿಗತ್ತೆ ಒಂದು ಲೀಟರಿಗೆ ಅರ್ವತ್ತು ರೂಪಾಯಿ ಸಿಕ್ತು ಅಂದ್ರೆ ಒಂದು ನಾಲ್ಕು ಲೀಟರ್ ಆದರೂ ಭಿ ಒಂದು ಟ್ವೆಂಟಿ ರು ಒಂದು ಟ್ವೆಂಟಿ ರುಪೀಸ್ ಇದ್ರೆ ಅವ್ರಿಗೆ ಏನು ಆಗ್ತದ ಲಾಭ ಬರ್ತದೆ ಅದ್ರ ಕಡಿಂದ ಅವ್ರು ಏನು ಮಾಡ್ತಾರೆ ಎಮ್ಮಿಗಳನ್ನ ಎಮ್ಮಿಗಳನ್ನ ಸಾಕಣ್ಕೆ ಮಾಡ್ತಾರೆ ಎಮ್ಮೆ ಸಾಕ್ತಾರೆ ಈ ರೀತಿ ಈ ಬಿಸ್ನೆಸ್ಗಳು ತನ್ನ ಹೊಟ್ಟೆಪಾಡಿಗಾಗಿ ಮಾಡ್ತಾರೆ ಉದ್ಯೋಗಗಳು ಅಂದರೆ ಶಾಲೇಲಿ ಟೀಚರು ಶಿಕ್ಷಣವನ್ನೇ ನೀಡಬೇಕು ಶಿಕ್ಷಣದ ಅಂದರೆ ಹೆಚ್ಚು ಕಲ್ತು ಡಾಕ್ಟರೇ ಆಗು ಇಂಜಿನಿಯರೇ ಆಗು ನೀ ಲಾಯರ್ ಆಗು ನೀ ಪೊಲೀಸ್ ಆಗು ಈ ರೀತಿ ಹೇಳಕ್ಕ ಬರಲ್ಲ ಯಾಕಂದ್ರೆ ಒಂದೊಂದು ಮಕ್ಕಳಿಗಿ ಒಂದೊಂದರ ಮೇಲೆ ಇಂಟ್ರೆಸ್ಟ್ ಇರ್ತದೆ ಎಲ್ಲ ಒಂದು ಅರ್ವತ್ತು ಜನ ಮಕ್ಳು ಅರ ಅಂದ್ರೆ ಅರ್ವತ್ತು ಜನ ಎಲ್ಲ ಮಕ್ಕಳು ಲಾಯರೇ ಆಗಲ್ಲೋರು ಇಂಜಿನಿಯರೇ ಆಗ್ಲೊರು ಡಾಕ್ಟರೇ ಆಗಲೊರು ಅದ್ರ ಬದಲಾಗಿ ಒಂದೊಂದು ಮಗು ಒಂದೊಂದು ರೀತಿ ಕೆಲಸ ಮಾಡಕ್ಕೆ ತನ್ನ ಜೀವನ ಕಟ್ಕೊಳಕ ಕಲಿತಾರೆ ಬೆಳೆಗಳು ಮತ್ತು ಇತರ ಉದ್ಯೋಗಗಳ ಉದ್ಯೋಗಗಳ ಬಗ್ಗೆ ಅವರಿಗೆ ಕಲಿಸುವವರು ಶಿಕ್ಷಕರಾಗಿರ್ತಾರ ಮತ್ತು ಮನುಷ್ಯರು ಭಿ ಆಗಿರ್ತಾರೆ ಯಾಕಂದ್ರೆ ಒನ್ದನ್ದು ಮಕ್ಕಳು ಏನು ಮಾಡ್ತಾರೆ ನೋಡಿ ಕಲಿತಾರೆ ಜಲ್ಲಿ ಒಂದೊಂದರ ಒಬ್ಬೊಬ್ರು ಏನು ಮಾಡ್ತಾರ ತನ್ಗೆ ಎಷ್ಟು ಬರ್ತದೆ ಅಷ್ಟೇ ಕಲ್ಕೋತಾರೆ ಇದರಿಂದ ಆದರೆ ಯಾರೂ ಕಲ್ಸ್ಬೇಕೆಂಬ ಉದ್ದೇಶ ಇರಲ್ಲ ಅದ್ರಲ್ಲಿ ಶಿಕ್ಷಕರ ಪಾತ್ರ ಹೆಚ್ಚಾಗಿರ್ತೆ ಮಕ್ಕಳು ಏನು ಮಾಡ್ತಾರೆ ತನ್ನ ಆಸಕ್ತಿಯ ಮೇರೆಗೆ ಇವೆಲ್ಲ ಮಾಡ್ತಾರೆ ರಿಪೇರಿ ಮಾಡೋದು ಬಡಗಿ ಕೆಲಸ ಮಾಡೋದು ಕೋಳಿ ಸಾಕಣ್ಕೆ ಮಾಡೋದು ಡೈರಿ ಡೈರಿ ಫಾಮ್ಗಳು ಇರ್ತವಲ್ಲ ಎಮ್ಮೆ ಬಿಸ್ನೆಸ್ ಅಥವಾ ಕೋಳಿ ಸಾಕಾಣಿಕೆ ಮಾಡೊ ಎಮ್ ಕೋಳಿದ್ದು ದನದ್ದು ಕುರಿದ್ದು ಈ ರೀತಿ ಏನು ಮಾಡ್ತಾರೆ ತನಗೆ ಇದ್ರ ಕಡಿಂದು ಅವ್ರು ಬಿಸ್ನೆಸ್ ಮಾಡಿ ದೊಡ್ಡ ಅದು ಬಿಸ್ನೆಸ್ಲಿಂದ ಭಿ ಅವರಿಗೆ ಲಾಭಾಂಶಗಳು ಹೆಚ್ಚಾಗ್ತವೆ ಇದ್ರ ಕಡಿಂದ ಈ ಎಲ್ಲ ಉದ್ಯೋಗಗಳು ಅವರಿಗೆ ಕಲಿಸೋರು ಶಿಕ್ಷಕರು ಜೊತೆಗೆ ಅವರು ಸಹಪಾಠಿಗಳು ಅಥವಾ ಮನುಷ್ಯರು ಯಾರೇ ಆಗಿರ್ಬೋದು ಅವರ ಅವರಿಗೆ ಕಲಿಸ್ಕುಡ್ತರ ಇಲ್ಲ ಈ ರೀತಿ ಮಾಡು ಈ ರೀತಿ ಮಾಡುದರಿಂದ ನೀ ಚಂದ ರೊಕ್ಕ ಗಳಿಸ್ಬೋದು ಇನ್ನು ನಾನು ನೀನು ಇಬ್ಬರು ಪಾರ್ಟ್ನರ್ಶಿಪ್ ಆಗಿ ಮಾಡ್ಬೋರ ಮಾಡಿರಿ ಅಂತ ಕೂಡ ಹಿಂಗೆ ಏನು ಮಾಡ್ತಾರೆ ಅವರು ಅವ್ರದೋರೆ ಕಲ್ಕೊತಾರೆ ಉದ್ಯೋಗಗಳು ತಂತಾನೆ ಹುಡ್ಕೊಂಡು ಮಾಡ್ತಾರೆ ಇದೇ ಮಾಡು ಅಂತ ಯಾರೂ ಒತ್ತಾಯ್ದಿಂದ ಅವರು ಮಾಡಲೋರು ಒಂದೊಂದು ಮಕ್ಳುಗೆ ಕಲೆ ಆಸಕ್ತಿ ಭಾಳ ಇರ್ತದೆ ಅವ್ರಿಗೆ ಅದರ ಸಮಸ್ಯೆಗಳು ಇದ್ದಿದ್ ಕಡೆದು ಅವ್ರು ಏನು ಮಾಡ್ತಾರೆ ಶಾಲೆ ಬಿಟ್ಟು ಇಂಥ ಕೆಲ್ಸಗಳು ಕೈ ಕೆಳಗೆ ಮಾಡೋದು ಹೋಟಲ್ನಾಗ ಹೋಗಿ ಬೇರೆಯರಿಗೆ ಸಪ್ಲೈ ಮಾಡೋದು ಅಥವಾ ಬಡ್ಗೆ ಕೆಲಸ ಮಾಡೋದು ಈ ರೀತಿ ಏನು ಮಾಡ್ತಾರೆ ಅವರು ತನ್ನ ಸಣ್ಣ ಪುಟ್ಟ ಕೆಲಸಗಳು ಆಗಿರುವಂಥ ಬಿಸ್ನೆಸ್ಗಳನ್ನು ಮಾಡ್ತಾರೆ ಇವೆಲ್ಲ ಅವರು ತಾನಾಗೇ ಸ್ವತಃ ಇಚ್ಛೆಯಿಂದ ಕಲಿವಂತರು ಆಗಿರ್ತಾರೆ